ಶಿವಮೊಗ್ಗ ಜಿಲ್ಲೆಯ ಜನರು ಪ್ರತಿದಿನವು ಎದುರಿಸುತ್ತಿರುವ ಸವಾಲುಗಳು ಏನೆಂದರೆ ಪ್ರತಿ ವರ್ಷವು ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಪದವಿ ಯುವಕರು ಉತ್ತೀರ್ಣನಾಗಿ ತೇರ್ಗಡೆ ಹೊಂದುತ್ತಾರೆ ಆದರೆ ಅವರಿಗೆ ಸರಿಯಾದ ಕೆಲಸವು ಸಹ ಸಿಗುತ್ತಿಲ್ಲ ಉದ್ಯೋಗದಿಂದ ಈ ಜಿಲ್ಲೆಯ ಜನರು ಹಲವಾರು ರೀತಿಯ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ನಮ್ಮ ಸ್ಥಳೀಯ ನಾಯಕರು ರಾಜಕೀಯವಾಗಿ ಈ ಜಿಲ್ಲೆಗೆ ಕೈಗಾರಿಕೆಯಂತಹ ದೊಡ್ಡ ಘಟಕಗಳನ್ನು ಸ್ಥಾಪಿಸಿ ನಿರುದ್ಯೋಗ ಯುವ ಯುವಕರಿಗೆ ಒಂದು ಕೆಲಸ ನೀಡಿದರೆ ಅವರ ಕುಟುಂಬಕ್ಕೆ ಆಶ್ರಯವಾಗುತ್ತದೆ ಎಂದು ನಾನು ಹೇಳಲು ಬಯಸುತ್ತೇನೆ